ನನ್ನ ನೆಚ್ಚಿನ ಬರಹಗಾರರು ಅಂದರೆ ಪೂಚಂತೇ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ಸಾರಾ ಅಬೂಬಕ್ಕರ್ ಅಂತ ಹೇಳ್ಬಹುದು ನ ಅವರು ಯಾವ ರೀತಿಯಾಗಿ ಅಂದರೆ ನಮ್ಮ ಕತೆ ಆಗಿರ್ಬೌದು ಕಾದಂಬರಿ ಆಗಿರ್ಬೌದು ಕಣ್ಮುಂದೆ ನಡೀತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅವರ ಬರವಣಿಗೆ ನಮ್ಮನ್ನು ಪ್ರಭಾವಿಸುತ್ತೆ ಅಂತ ಹೇಳ್ಬಹುದು ಇನ್ನು ನಾನು ಕವಿತೆಗಳನ್ನು ಬರೆಯೋಕೆ ಇಷ್ಟ ಪಡ್ತೀನಿ ಅದರಲ್ಲು ಕತೆಗಳನ್ನು ಕಥಾಸಾಹಿತ್ಯನ ನಾನು ತುಂಬ ಇಷ್ಟ ಪಡ್ತೀನಿ ಕತೆಗಳು ಅಂದರೆ ನಂಗೆ ತುಂಬ ಇಷ್ಟ ಕವಿತೆಗಳು ಸಹ ಇಷ್ಟ ಆದರೆ ಕತೆಗಳು ಅಂತ ಬಂದಾಗ ನನಗೆ ಕತೆಯಲ್ಲಿರುವಂತಹ ಕತೆ ಯಾಕೆಂದರೆ